ಹದಿನೈದನೇ ಆಗೋಸ್ಟ್ ಸಾವಿರದ ಒಂಬೈನೂರ ನಲವತ್ತ ಏಳು ಇಪ್ಪತ್ತೊಂಬತ್ತನೇ ಜನವರಿ ಸಾವಿರದೊಂಬೈನೂರ ತೊಂಬತ್ತ ಏಳು ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತೈದನೇ ಮಾರ್ಚ್ ಸಾವಿರದೊಂಬೈನೂರ ತೊಂಬತ್ತ ಒಂಬತ್ತು ಮೂರನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಒಂದು